ನಮಸ್ತೆ ನಿಮ್ಗೆ ಯಾವ ಥರದ ಮೀನು ಬೇಕಮ್ಮ

ಹಾಂ ನ ಮೀನು ಅಂದರೆ ಒಂದು ಕೆ ಜಿಗೆ ನೂರಾ ಎಂಬತ್ತು ರೂಪಾಯಿ ಬರುತ್ತೆ ಕಮ್ಮ ಅದ್ರಲ್ಲಿ ಎರಡು ಥರ ಮೀನೈತೆ ಒಂದು ಗಾಗಡಿ ಮೀನು ಅಂತ ಒಂದು ದಪ್ಪ ಸಣ್ಣ ಮೀನು ಅಂತ ಬರುತ್ತೆ ಸಣ್ಣ ಮೀನಿಗೆ ನೂರಾ ಎಂಬತ್ತು ಗಾಗಡಿ ಮೀನಿಗೆ ಇನ್ನೂರಾ ಐವತ್ತು ದಪ್ಪದು

ಇದು ಇನ್ನೂರು ರೂಪಾಯಿದು ನಿಮ್ಮದು ನೋಡಿ ನೂರಾ ಎಂಬತ್ತು ರೂಪಾಯಿ ಹೇಳಿದ್ನಲ್ಲ ನೋಡಿ ಅದಕ್ಕಿಂತ ಇನ್ನೂರು ರೂಪಾಯಿದು ಚೆನ್ನಾಗಿರ್ತೆ ಮೀನು ಹ್ಞೂ ತುಂಬಾ ಚೆನ್ನಾಗಿರುತ್ತೆ ಹಾಂ ಆಮೇಲೆ ಸೀಗಡಿ ಕೇಳಿದ್ದಿರಲ್ಲ ಸೀಗಡಿ ಕರಿಮೀನು ಎಲ್ಲ ಒಂದು ಸೇರೂ ಸೇರು ಲೆಕ್ದಲ್ಲಿ ತಗೊಬೋದು ಸೇರು ಯೆ ಒಂದು ನೂರು ರೂಪಾಯಿ ಇಲ್ಲ ಪಾವು ಲೆಕ್ದಲ್ಲಿ ತಗಳ್ತೀವಿ ಅಂದರೆ ಮೂವತ್ತು ಇಲ್ಲ ಸೇರ್ ಲೆಕ್ದಲ್ಲಿ ತಗಳ್ತೀವಿ ಅಂದರೆ ನೂರು ರೂಪಾಯಿ ಈ ಥರ ಆಗುತ್ತೆ ನಿಮ್ಗೆ ಯಾವ ಥರದ್ದು ಬೇಕು ಸೇರು ಅಂತಂದರೆ ಒಂದು ಸೇರಿಗೆ ನೂರು ರೂಪಾಯಿ ಕಮ್ಮ ಮೀನು ನೂರಾ ಎಂಬತ್ತು ರೂಪಾಯಿ ದಪ್ಪದು ಮೀನು ಸೀಗ್ಡಿಗೆ ಕರಿಮೀನು ಅಂತಂದರೆ ಒಂದು ಸೇರಿಗೆ ನೂರು ರೂಪಾಯಿ ಹಂಗೇ ಸಿಗುತ್ತೆ ಕಮ್ಮ ಎಲ್ಲಿ ಬರ್ತೀರಾ ನಾವು ಕೊಳ್ಳೆಗಾಲ

ಆಂ ಹೌದು ಕ್ಲೀನ್ ಮಾಡಕ್ಕೆ ಎಸ್ಟ್ರ ಚಾರ್ಜ್ ತಗತ್ತೀವಿ ಕಮ್ಮ ಐವತ್ತು ರೂಪಾಯಿ ಒಟ್ಟು ಇನ್ನೂರಾ ಐವತ್ತು ರೂಪಾಯಿ ಆಗುತ್ತೆ ಕ್ಲೀನ್ ಮಾಡದ್ರಿಂದ ಇನ್ನೂರಾ ಐವತ್ತು ಆಗುತ್ತೆ ಒಂದು ಕೆ ಜಿಗೆ ಹ್ಞೂ ಸರಿ ಕಮ್ಮ ಬನ್ನಿ ಹಾಂ ಹಾಂ ಆಂ ಸರಿ ಕಾಲ್ ಮಾಡಿ ನಾಳೆ ಬಂದು ನಂದ ಕಾಲ್ ಮಾಡಿ ಹಂ ಸರಿ ಮೇಡಮ್